ನೈಜ ಘಟನೆಗಳನ್ನು ಆಧರಿಸಿದಂತಹ ಪುಸ್ತಕ ನನಗೆ ದೊರೆತ್ಕಿದ್ದು ಯಾವುದಂದ್ರೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಮತ್ತು ಲೇಖನಗಳು ಅವು ಎಲ್ಲ ಜೀವನದಲ್ಲಿ ಸಹ ಅಳವಡಿಸಿಕೊಳ್ಳಬೇಕಾದಂಥ ಸರಳವಾದ ಸೂತ್ರಗಳನ್ನೇ ಅವರು ಬರೆದು ತಮ್ಮ ಜೀವನದ ಅನುಭವಗಳನ್ನ ಅದರಲ್ಲಿ ಹಾಕಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಜೀವನ ಸಂದೇಶ ಅವ್ರ ಹೋರಾಟದ ಪದ್ಧತಿಗಳು ಸ್ವತಂತ್ರ ತಂದು ಕೊಟ್ಟಂಥ ರೀತಿಗಳು ಎಲ್ಲ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಪುಸ್ತಕಗಳಾಗಿವೆ ಅವು ಮತ್ತು ಕಡಿಮೆ ವೆಚ್ಚದಲ್ಲಿ ಮುದ್ರಣವಾಗುತ್ತಿರುವುದರಿಂದ ಸಾಮಾನ್ಯ ಜನರೂ ಸಹ ಅವುಗಳನ್ನ ತೆಗೆದುಕೊಂಡು ಓದಬಹುದು ಹಾಗಾಗಿ ಮಹಾತ್ಮ ಗಾಂಧೀಜಿಯವ್ರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಅವ್ರ ಪುಸ್ತಕಗಳು ಅನುಕೂಲಕರವಾಗಿವೆ ಆ ಪುಸ್ತಕಗಳಲ್ಲಿ ಬರೆದಂತೆ ಗ್ರಾಮೀಣ ಉದ್ಯೋಗಗಳನ್ನು ಯಾವ ರೀತಿ ಚೇತರಿಸಿಕೊಳ್ಳಬೇಕು ಜನರಿಗೆ ಬಡತನ ನಿವಾರಣೆ ಬಗ್ಗೆ ಮಾರ್ಗಗಳನ್ನು ತೋರಿಸಬೇಕು ಭಾರತದ ಸ್ವತಂತ್ರವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಭಾಳ ವಿಸ್ತಾರವಾಗಿ ಬರೆದಿದ್ದಾರೆ ಪ್ರತಿ ಹೋರಾಟವನ್ನೂ ಸಹ ಪ್ರತಿ ಹೆಜ್ಜೆಯನ್ನು ಸಹ ಅವರು ವಿಸ್ತರಿಸಿ ಬರೆದಿರುವುದ್ರಿಂದ ನಾವು ಈಗ ಮಾಡುತ್ತಿರುವ ಹೋರಾಟಗಳಲ್ಲಿ ಹಿಂಸೆ ಹೆಚ್ಚು ಕಾಣುತ್ತಿರುವುದರಿಂದ ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯನ್ನು ಅಳವಡ್ಸಿಕೊಳ್ಳಲು ಸುಲಭವಾಗುವುದು ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಿದಂಥ ದೃಶ್ಯಗಳನ್ನು ಮಕ್ಕಳಿಗೆ ತಿಳಿಸಲು ಗಾಂಧೀಜಿಯವ್ರ ಪುಸ್ತಕಗಳು ಅನುಕೂಲಕರವಾಗುತ್ತದೆ ಈಗ ಈಗಲೂ ಸಹ ಭಾಳಷ್ಟು ಕಡೆ ಸತ್ಯಾಗ್ರಹ ನಡೆಯುತ್ತಿದ್ದು ಅವುಗಳಲ್ಲಿ ಸತ್ಯಾಗ್ರಹಕ್ಕಿಂತ ಹೆಚ್ಚು ಒತ್ತಡದಂತಹ ಆಗ್ರಹವೇ ಹೆಚ್ಚಾಗಿರುತ್ತದೆ ಸತ್ಯಾಗ್ರಹದಲ್ಲಿ ಎದುರಾಳಿಗಿಂತ ಹೋರಾಟಗಾರನೇ ಹೆಚ್ಚು ನೋವನ್ನು ಅನುಭವಿಸಿಕೊಂಡು ತಾಳ್ಮೆಯಿಂದ ಹೋರಾಟವನ್ನ ಮುಂದುವರೆಸಿ ಎದುರಾಳಿಯ ಮನಸ್ಸನ್ನು ಬದಲಾಯಿಸಬೇಕಾಗುತ್ತದೆ ಅಂಥ ಯೋಜನೆಗಳನ್ನು ಗಾಂಧೀಜಿಯವರು ಮಾಡಿಕೊಟ್ಟಿದ್ದರು ಅದರ ಮೂಲಕವೇ ನಾವು ಭಾರತವನ್ನು ಸ್ವತಂತ್ರ ಗಳಿಸಿಕೊಂಡಿದ್ದು ಈಗಲೂ ಸಹ ಬ್ರಿಟಿಷರು ನಮ್ಮ ಜೊತೆ ಸ್ನೇಹಿತರಾಗೇ ಇದ್ದಾರೆ ಕಾರಣ ಏನೆಂದರೆ ಅವರ ಮನಃಪರಿವರ್ತನೆ ಕೆಲ್ಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದ್ದರು ಅದಕ್ಕಾಗಿ ಅವರು ಭಾಳಷ್ಟು ವರ್ಷಗಳು ಜೈಲಿಗೆ ಹೋದರು ನೋವನ್ನು ಉಂಡರು ಮತ್ತು ಜನ್ರನ್ನು ಪರಿವರ್ತಿಸಲು ಉಪವಾಸ ಸತ್ಯಾಗ್ರಹಗಳನ್ನು ಸಹ ಮಾಡಿದರು ಹಾಗಾಗಿ ಹೋರಾಟದಲ್ಲಿ ವೈವಿಧ್ಯಮಯವಾದ ಮತ್ತು ಕಾರ್ಯಕ್ರಮಗಳನ್ನ ಅವ್ರು ರೂಪಿಸಿದರು ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ವಿದೇಶಿ ಬಟ್ಟೆಗಳನ್ನು ಸುಡುವುದು ಸ್ವದೇಶಿ ಸತ್ಯಾಗ್ರಹ ಆಮೇಲೆ ಕ್ವಿಟ್ ಇಂಡ್ಯಾ ಮೂಮೆಂಟ್ ಭಾರತ ಬಿಟ್ಟು ತೊಲಗಿರಿ ಇವೆಲ್ಲವನ್ನೂ ಸಹ ಗಾಂಧೀಜಿಯವ್ರು ವಿಸ್ತಾರವಾಗಿ ಬರೆದಿರುವುದರಿಂದ ಅದನ್ನು ಓದುತ್ತಾ ಹೋದಂಗೆ ನಮ್ಮ ಜೀವನದಲ್ಲೂ ಸಹ ಸಾಕಷ್ಟು ಅವುಗಳನ್ನ ಅಳವಡಿಸಿಕೊಳ್ಳಬೌದು ಖಾದಿ ಪ್ರಚಾರ ಚರಕ ಪ್ರಚಾರ ಕೈಗೆ ನೂಲು ಇಡುವಿಕೆ ಈಗಲೂ ಸಹ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿರುವುದರಿಂದ ಕೈನೂಲುವಿಕೆ ಚರಕ ಬಳಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡಬೌದು ಖಾದಿ ಪ್ರಚಾರ ಮಾಡುವುದರಿಂದ ಆರೋಗ್ಯಪೂರ್ಣವಾದ ಬಟ್ಟೆಯೂ ದೊರೆಯುವುದು ಗ್ರಾಮೀಣ ಜನರಿಗೆ ಉದ್ಯೋಗವೂ ಸಹ ಸಿಗುವುದು ಈಗ ಮಳೆ ಬರಲಿಲ್ಲ ನೀರು ಸಾಲಲಿಲ್ಲ ಎಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ದೃಶ್ಯವನ್ನು ನಾವು ಕಾಣುತ್ತಿದ್ದೇವೆ ಅದರ ಬದಲಾಗಿ ಅವರಿಗೆ ಕೈಗಾರಿಕೆಗಳ ಗುಡಿ ಕೈಗಾರಿಕೆಗಳನ್ನು ಅವರಿಗೆ ಪರಿಚಯಿಸಿದ್ದರೆ ಅವರು ಮಳೆಯ ಮೇಲೆ ಮತ್ತು ನೆಲದ ಮೇಲೆ ಡಿಪೆಂಡ್ ಆಗುವುದು ಕಡಿಮೆಯಾಗುತ್ತಿತ್ತು ಹಾಗಾಗಿ ಗಾಂಧೀಜಿ ತತ್ವಗಳನ್ನು ಜನರಿಗೆ ಅಳವಡಿಸಿ ಗಾಂಧೀಜಿ ಪುಸ್ತಕಗಳನ್ನ ಜನರಿಗೆ ಪರಿಚಯಿಸಿ ಆ ಪುಸ್ತಕಗಳಿಂದನೂ ಸಹ ಪ್ರಭಾವ ಅವರೂ ಸಹ ಗಾಂಧೀಜಿಯವರೂ ಸಹ ಪುಸ್ತಕಗಳನ್ನ ಓದಿ ಪ್ರಭಾವಿತರಾಗಿ ಜೀವನವನ್ನು ಮಾರ್ಪಾಡಿಸಿಕೊಂಡಿದ್ದರು ಹಾಗಾಗಿ ಪ್ರತಿ ವ್ಯಕ್ತಿಗೂ ಸಹ ಪುಸ್ತಕಗಳನ್ನ ಪರಿಚಯ ಮಾಡಿಕೊಟ್ಟರೆ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಅನುಕೂಲಕರವಾಗುವುದು